ಯಾವುದಾದರು ಪುಸ್ತಕವನ್ನು ತೆಗೆದುಕೊಂಡು ಓದುವುದು ನನ್ನ ಹವ್ಯಾಸ ಹೀಗಾಗಿ ಒಂದು ನಾನ್ನೂರು ಐನೂರು ಪುಟಗಳ ಒಂದು ಪುಸ್ತಕ ಪುಸ್ತಕವಿದ್ದರೆ ನನಗೆ ಮೇಲು ಎಂದು ಅನಿಸುತ್ತದೆ ಪುಸ್ತಕವನ್ನು ಓದಲು ನನಗೆ ತುಂಬ ಕುತೂಹಲ ಪುಸ್ತಕ ಓದುತ್ತ ಓದುತ್ತ ಸಮಯ ಮುಗಿಯುವುದು ಗೊತ್ತೇ ಆಗುವುದಿಲ್ಲ ಹೀಗಾಗಿ ಪುಸ್ತಕವನ್ನು ಓದಲು ನನಗೆ ಒಂದು ಹವ್ಯಾಸವಾಗಿ ಬಿಟ್ಟಿದೆ ಇದನ್ನು ಎಷ್ಟು ಸಮಯ ಓದುತ್ತೇನೆ ಎನ್ನುವುದು ಮುಖ್ಯವಲ್ಲ ಎಷ್ಟು ಅರ್ಥ ಆಗಿದೆ ಎಷ್ಟು ಗ್ರಹಿಸಿದ್ದೇನೆ ಎಂಬುದು ಮುಖ್ಯವಾಗಿರುತ್ತದೆ ಹೀಗಾಗಿ ನಾನು ನನಗೆ ಸಾಕಷ್ಟು ಎರಡು ಅವ ಎರಡು ಅವರು ಮೂರು ಅವರು ಈ ರೀತಿಯಾಗಿ ಓದುತ್ತೇನೆ ಅಥವಾ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದು ಕಾಫಿ ಕುಡಿಯುವಾಗ ಈ ರೀತಿಯಾಗಿ ಓದುತ್ತಾಯಿರುತ್ತೇನೆ ಹೀಗೆ ಓದುತ್ತಾ ಓದುತ್ತಾ ನನ್ನ ಟಾರ್ಗೆಟನ್ನು ಹೆಚ್ಚಿಸುತ್ತೇನೆ ಯಾವುದಾದರೂ ಬಿಡುವಿನ ಸಮಯದಲ್ಲಿ ಬೆಳಗ್ಗೆ ಯಾವುದಾದರು ಒಂದು ಪುಸ್ತಕವನ್ನು ತೆಗೆದುಕೊಂಡರೆ ಸಂಜೆವರೆಗೂ ಅಥವಾ ಮಧ್ಯಾಹ್ನದವರೆಗೂ ಓದುತ್ತಾಯಿರುತ್ತೇನೆ ಒಮ್ಮೆ ನಿದ್ದೆ ಬಂದಲ್ಲಿ ಮಲಗಿ ಎದ್ದು ಮತ್ತೆ ಓದುತ್ತೇನೆ ಹೀಗೆ ಓದುತ್ತಾ ಹೋಗುತ್ತೇನೆ ಹಲವಾರು ಪುಸ್ತಕಗಳನ್ನು ಓದುತ್ತಿ ಓದಿದ್ದೇನೆ ಸುಮಾರು ಒಂದು ಹತ್ತಾರು ಪುಸ್ತಕಗಳನ್ನು ಓದಿದ್ದೇನೆ ಓದಿ ಈಗಾಗಲೇ ಮುಗಿಸಿದ್ದೇನೆ ಇನ್ನಷ್ಟು ಪುಸ್ತಕಗಳನ್ನು ಓದುವ ಹಂಬಲ ನನಗೆ ಹೀಗಾಗಿ ಒಂದು ತಿಂಗಳಲ್ಲಿ ಏನಿಲ್ಲ ಕನಿಷ್ಟ ಏನಿದ್ದಾವದ್ರೂ ಒಂದು ಐದು ಪುಸ್ತಕವನ್ನಾದರೂ ದೊಡ್ಡ ಪುಸ್ತಕ ಒಂದು ಐನೂರು ಸಾವಿರ ಈ ರೀತಿ ಇರುವ ಒಂದು ಐದು ಪುಸ್ತಕವಾದರೂ ನಾನು ಓದಬೇಕೆಂಬುದು ನನ್ನ ಆಸೆಯಾಗಿದೆ